ನಮ್ಮಗನದು ಮದುವೆ ಬ್ಯಾಸಿಗೆಗೆ ಅರೇಂಜ್ ಮಾಡಿದ್ದೆವು ಆಗ ಬರಗಾಲ ನೀರಿನ ಬರಗಾಲ ಬಂದಿತ್ತು ಬಂದ್ರೂ ಬಿ ಮತ್ತೆ ನಾವು ಏನು ಮಾಡಿದೆವು ನೀರಿನ ಬೇಗೆ ಹ್ಯಾಂಗೆ ಬೀ ಅದಕ್ಕೆ ಜರ ಬದಿಂದು ನಾವು ಬದಿಂದು ಮತ್ತೆ ಬೇರೆ ಬೇರೆ ಊರು ಕಡೆಂದೆಲ್ಲ ನೀರಿಂದು ಆಡ್ರ್ ಮಾಡಿ ಟ್ಯಾಂಕರ್ಗಳೆಲ್ಲ ತರಿಸಿದೆವು ಒಕ್ಕಳು ಎಲ್ಲ ಮನೆ ನೆಂಟರೆಲ್ಲ ಒಕ್ಕೊಂಡು ಮಂದಿ ಬಂದಿದ್ರು ಎಲ್ಲರೂ ನೀರು ಯಾರು ಬೀ ಚೆಲ್ಬೇಡ ಅಲ್ಲಿ ಹಾಕ್ಬೇಡ ಅಂದು ಅದಕ್ಕೆ ನೀರು ಕಮ್ಮಿ ಬೀಳದಾಕ್ಲೇ ಆದಷ್ಟು ನೀರಿನ್ ಟ್ಯಾಂಕರ್ ತರಿಸಿದ್ದೆವು ಮತ್ತೆ ಕ್ಯಾನ್ಗಳು ತರಿಸಿದ್ದೆವು ಕುಡಿಲಾಕ್ಕ ಎಲ್ಲ ಮಾಡಿದ್ದೆವು ಮತ್ತೆ ಅಡುಗೆಗೆಲ್ಲ ಮದಿ ನೀರು ಸ್ವಸ್ವಲ್ಪ ಬೇಕಾಯ್ತವ ಅದಕ್ಕೆ ಮಜ್ಜಿಗೆ ಮಾಡಕ್ಕ ಅಡುಗೆ ಮಾಡಾಕ್ಕ ಎಲ್ಲಕ ಅರೇಂಜ್ ಮಾಡಕ್ಕ ರೊಕ್ಕದು ಹೈರಾಣಿದ್ರು ಬೀ ಆ ಕಡೆ ಈ ಕಡೇಂದೆಲ್ಲ ನೀರೆಲ್ಲ ತಂದು ಎಲ್ಲ ಅರೇಂಜ್ ಮಾಡಿ ನಮ್ಮಗನ ಮದುವೆ ಚೆಂದ ಚೆಂದ ಮಾಡಿದೆವು ನೀರು ಕಮ್ಮಿ ಬೀಳಗೊಟ್ಟಿಲ್ಲ ಒಬ್ಬರಿಗೊಬ್ಬರಿಗೆ ಹಾಂ ಆಯಿತು ಒಟ್ಟು ಬರಗಾಲ ಅಂತ ನೀರಿನ ಬರಗಾಲ ಏಟೇಟು ಅನ್ನಿಸಿಲ್ಲ ಎಷ್ಟು ರೊಕ್ಕ ಇದು ರೊಕ್ಕಕ್ಕೆ ಲೆಕ್ಕವೇ ಹಾಕಿಲ್ಲ ಒಟ್ಟು ನೀರು ಆ ಕಡೆ ಕೊಡೋದು ಬೇರೆ ಬೇರೆ ಕಡೆದ್ದೆಲ್ಲ ತರಿಸಿ ತರಿಸಿ ಟ್ಯಾಂಕರ್ಗಳಾದವಲ್ಲ ಇದಾದ ಆಯ್ತು ಕ್ಯಾನ್ಗುಳಾದ್ರ ಇಲ್ಲಾಂದ್ರೆ ಒಂದು ನೂರು ಕ್ಯಾನ್ಗಳು ತರಿಸ್ಬೇಕು ಎರಡುನೂರು ಐದುನೂರು ಕ್ಯಾನ್ಗಳು ತರಿಸಿದೆವು ಮತ್ತೆ ದಿನಕ್ಕೆ ನೂರು ನೂರು ಕ್ಯಾನ್ಗಳು ನೀರು ಖಲಾಸ್ ಮಾಡಿಕ್ಯರಲ್ಲ ನೆಂಟರೆಲ್ಲ ಬಂದಿರೋರೆಲ್ಲ ಎಲ್ಲಾಕ್ಕ ಏನೇನು ಕಂಡ್ಗೂಡನ್ನಪ್ಲೈ ಚೆಂದ ಚೆಂದ ಅರೇಂಜ್ಮೆಂಟ್ ಮಾಡಿದೆವು ಮತ್ತೆ ನೀರಿಂದು ವ್ಯವಸ್ಥೆ ಎಲ್ಲ ಎಲ್ಲರೆಲ್ಲರೆಲ್ಲರೂ ಈ ನೀರು ಬರಗಾಲ ಇದ್ರು ಬೀ ಎಷ್ಟು ಬಿ ಇದು ಮಾಡದಿಲ್ಲನ್ನತ್ತಲೇ ಚೆಂದ ಮಾಡ್ಯಾರ ಮದುವೆ ಅಂತ ಎಲ್ಲರೂ ಆಜೂಬಾಜೂ ಎಲ್ಲರೂ ಹೊಗಳ್ಯಾರ ಹಾಂ ಆಯ್ತು ನಮ್ಮ ಮಗನ ಮದುವೆ ಚೆಂದ ಆಯ್ತು ನೀರು ಕಮ್ಮಿ ಬೀಳದಪ್ಲೇ ಎಲ್ಲ ಕಡಿಂದೆಲ್ಲ ನೀರೆಲ್ಲ ತರಿಸಿ ನಮ್ಮಗನ ಮದುವೆ ಚೆಂದ ಚೆಂದ ಚೆಂದ ಮಾಡಿದೆವು ಎಲ್ಲರೆಲ್ಲರೂ ಸೇರಿ ಹಾಂ ಯಾರಿಗೆ ಬೀ ಏನೇನಂದಿಲ್ಲ ನೀರು ಗೀರು ಚೆಲ್ಲಿರಿ ತೋಡ ಚೆಲ್ಲಿರಿ ಅಂತ ಏನು ಏನಂದಿಲ್ಲ ನಾವು ಒಟ್ಟು ಟೋಟಲಿ ಹಾಂ ಆಯ್ತು ನೀರಿಂದು ಅರೇಂಜ್ಮೆಂಟ್ ಎಲ್ಲ ಕೈ ತೊಳ್ಕಲಾಕ್ ಕುಡಿಲಾಕ್ ಅದು ಬೇರೆ ಬೇರೆ ವ್ಯವಸ್ಥೆನೆ ಮಾಡಿದ್ದೆವು ಎಲ್ಲರೂ ಮದಿ ಮನೆಯೋರು ಹುಡುಗಿ ಕಡೆಯೋರು ಬೀ ಎಲ್ಲರೂ ಚೆಂದ ಚೆಂದ ಮಾಡ್ಯಾರ ನೀರಿನ ಕಂಬಗಳೆಲ್ಲಪ್ಲೆ ಇಷ್ಟು ಬರಗಾಲ ಇದ್ರೂ ಬಿ ಅಂತೆಲ್ಲ ಹೊಗಳ್ಯಾರೆ ನಮಗೆಲ್ಲ ಎಲ್ಲ ಚಲೋ ಅರೇಂಜ್ಮೆಂಟ್ ಭಾರಿ ಆಗಿತ್ತು ನೀರಿಂದ ಬೀ ಸಮಸ್ಯೆಗಳೆಲ್ಲಪ್ಲೆ ಫಂಕ್ಷನೆಲ್ಲ ಇಟ್ಕೊಂಡಿದ್ದೆವು ಮದುವೆ ಅಲ್ಲಿಯ ಫಂಕ್ಷನ್ ಹಾಲ್ದಾಗೆ ನೀರು ಇಲ್ದದ ಬೀ ಬೇರೆ ಬೇರೆ ಕಡೆ ತರಿಸೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೆವು ನೀರು ನೀರಿನ ವ್ಯವಸ್ಥೆ ಚೆಂದ ಮಾಡಿದ್ದೆವು ಅಷ್ಟೆಲ್ಲ ಆಯ್ತು ಆಯ್ತು ಈಗ ನಿಮ್ಮ ಮಗಂದು ಬೀ ಮದುವೆ ಒಂದು ಫಿಕ್ಸ್ ಮಾಡಿದ್ದೀರಲ್ಲ ಏನು ಅಲ್ಲೆಲ್ಲೆಲ್ಲ ಆಡ್ರ್ ಮಾಡಿದ್ದೆವು ನೋಡ್ರಿ ಎಲ್ಲೆಲ್ಲೆಲ್ಲ ತರಿಸ್ರೀ ತರಿಸಿ ನೀರು ಕಂಬಿಗಳು ಎಲ್ಲ ಚೆಂದ ಮದುವೆ ಮಾಡಿ ಆಯ್ತು ನಾ ಎಲ್ಲ ಅಡ್ರೆಸೆಲ್ಲ ಕೊಡ್ತೇನೆ ನಿಮಗೆ ನೀರಿಂದು ಅರೇಂಜ್ಮೆಂಟ್ ಮಾಡೋಕ್ಕೆ ಆಯ್ತು ನಾವು ನೀರಿನ ಕ್ಯಾನ್ಗಳು ತರಿಸಿದ್ದೆವು ನೀರು ಬೀ ಶುದ್ಧ ಶುದ್ಧವಾಗಿದ್ದವು ನೀರು ಕುಡಿಲಾಕ್ಕೆಲ್ಲ ಎಲ್ಲ ಅಡ್ರೆಸ್ ಕೊಡ್ತೆ ನಿಮಗೆ ಆಯ್ತು ಮತ್ತೆ ರೇಟ್ ಬಿ ಕಮ್ಮಿ ಟ್ಯಾಂಕರ್ಗಳ ಮೂಲಕ ಟ್ಯಾಂಕರ್ ಇಲ್ಲಾಂದ್ರೂ ಒಂದು ಹತ್ತು ಹನ್ನೆರಡು ಹದಿನೈದು ಟ್ಯಾಂಕರ್ ತರಿಸಿದೆವು ಎಲ್ಲ ಚೆಂದ ವ್ಯವಸ್ಥೆ ಮಾಡಿದೆವು ನೀವು ಬೀ ಹಾಗೆ ಮಾಡ್ರಿ ಆಯ್ತು ನಾ ಎಲ್ಲ ಅಡ್ರೆಸ್ ಕೊಡ್ತೆ ನಮ್ಮನೆಯ ಅಡ್ರೆಸು ಆಮೇಲೆ ಬರ್ಕೊಂಡು ತಂದು ನಿಮಗೆ ಅಡ್ರೆಸ್ ತಂದು ಕೊಡ್ತೆ ನಿಮಗೆ ನಾ ಹಾಂ ಆಯ್ತು ಫೋನ್ ನಂಬರ್ ಹೇಳಿ ಮತ್ತೆ ನಿಮಗೆ ನೀರಿನ ಟ್ಯಾಂಕರ್ದೆಲ್ಲ ಹ್ಞೂ ಆಯ್ತು ಬರ್ಕೋರಿ ಮತ್ತೆ ಆಯ್ತು ತಕೋರಿ ಏನು ಫೋನಾಗೆ ಸೆಂಡ್ ಮಾಡ್ಲಿ ಆಯ್ತು ತಕೋರಿ ಫೋನಾಗೆ ಮೆಸೇಜ್ ಮಾಡ್ತೆ ನಂಬರೆಲ್ಲ ನೀರಿನ ಟ್ಯಾಂಕರ್ಗಳದ್ದೆಲ್ಲ ನಮ್ಮ ಮಗಂದಲ್ಲವ ಅವೆಲ್ಲ ತೊಗೊಂಡು ನಿಮಗೆ ಯಾರ್ಯಾರ್ದು ಟ್ಯಾಂಕರ್ಗಳು ನೀರಿಂದೆಲ್ಲ ಹೇಳಿದೆ ಅಲ್ಲ ಕ್ಯಾನ್ಗಳದ್ದೆಲ್ಲ ಅವಷ್ಟು ಕ್ಯಾನ್ಗಳದ್ದೆಲ್ಲ ಮಾಡಿ ನಿಮಗೆ ನಾನು ಮೆಸೇಜ್ ಮಾಡ್ತೆ ನೋಡ್ರಿ ಹಾಂ ಆಯ್ತ್ರಿ ಅಕ್ಕಾವ್ರೆ ಹ್ಞೂ ಎಲ್ಲ ಆರಾಮ್ ಇದ್ರಲ್ಲ ಹಾಂ ಓಕೆ